ಹಾಂ ಹೌದು ಕೌನ್ಸಿಲರ್ ಮಾತಾಡ್ತಿರೋದು ಹಾಂ ನಮಸ್ತೆ ಹಾಂ ಹೇಳಿ ಹಾಂ ಹೇಳಿ ಓಹೋಹೋ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಹೌದಾ ಹೌದಾ ಒಂದು ಓಕೆ ಮತ್ತು ಏನಾದರೂ ಆಗಿದೆಯಾ ಅಮ್ಮ ನಿಮ್ಮ ಕ್ಲಾಸಲ್ಲಿ ಏನಾದರೂ ಓಹೋಹೋ ಹೌದಾ ಹಾಂ ಓಕೆ ಹೌದಾ ಟೈಲ್ಸ ಹೌದಾ ನೀವೊಂದು ನಾಳೆ ಒಂದು ಆಫೀಸಲ್ಲಿ ಬಂದು ನನ್ನನ್ನು ಮೀಟ್ ಮಾಡಿ ಆಯಿತಾ ಆಯಿತು ಮ್ಯಾಮ್ ಹಾಂ ಓಕೆ ಮ್ಯಾಮ್ ಓಕೆ ಓಕೆ ಹಾಂ ಹೌದು ಹೌದು ಹೌದು ಹೌದು ಮ್ಯಾಗ್ನಮ್ ಹೌದು ನಂಗೆ ಗೊತ್ತು ಹೌದು ಯಾ ಮ್ಯಾಮ್ ಶೋರ್ ಅಂದರೆ ಏನಪ್ಪಾ ಅಂತ ಹೇಳಿದರೆ ನಿಮ್ಮದು ಒಂದು ಟೀಮ್ ಮಾಡ್ಕೊಳ್ಳಿ ಆಯಿತಾ ಮ್ಯಾಗ್ನಮ್ ಅಂತ ಹೇಳುವಾಗ ಇದು ಯು ಹೋಲ್ ಯುನಿವರ್ಸಿಟಿ ಪ್ರೋಗ್ರಾಮ್ ಅಲ್ವಾ ಸೋ ನೀವೊಂದು ಹಾಂ ಹೌದು ಮತ್ತು ಹೋಲ್ ಟೀಮ್ ಮಾಡ್ಕೊಳ್ಳಿ ಮತ್ತು ಎಲ್ಲರಿಗೂ ಸಹ ಈಕ್ವಲ್ ಆಗಿ ರೆಸ್ಪಾನ್ಸಿಬಿಲಿಟಿಯನ್ನು ಕೊಡಿ ಹಂಚಿ ಆಯಿತಾ ಮತ್ತು ಯಾರಿಗೂ ಸಿಗ್ ಸಿಗದೆ ಇರೋ ಹಾಗೆ ಮಾಡಬೇಡಿ ಹಾಂ ಹಾಂ ಹಾಂ ಹಾಂ

ಹೌದಾ ಓಕೆ ಮ್ಯಾಮ್ ನಾನು ಮಾತಾಡ್ತೇನೆ ಆಯಿತಾ ಪ್ರಿನ್ಸಿಪಾಲ್ ಜೊತೆ ಮಾತಾಡ್ತೇನೆ ಓಕೆ ಓಕೆ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಓಕೆ ನಾಳೆ ಹೇಳ್ತೇನೆ ಓಕೆ